ಹಲೋ ಹೇಳಿ ಹಾಂ ಹಾಂ ಹೌದು ರಿ ಹೇಳಿ ರಿ ಹ್ಞೂ ಹೌದು ರಿ ಯಾವ ಯಾವ ಊರು ರಿ ನಿಮ್ಮದು ಹಾಂ ಹಾಂ ಕುರ್ತಕೋಟಿನಾ ಹ್ಞೂ ಹ್ಞೂ ನಿಮ್ದು ಅಡ್ರೆಸ್ಸ್ ಎಲ್ಲ ಹೇಳಿ ರಿ ನಾವು ಮಾಡಿ ಮಾ ಬಂದು ಮಾಡಿಕೊಡ್ತಿವೀ ಅವ್ರು ಚಾರ್ಜಸ್ ಏನೇನದೆ ಅದು ನಮ್ಗೆ ಲಿಸ್ಟ್ ಇದೆ ಅದ್ರ ಪ್ರಕಾರ ಮಾಡೋಣ ನಿಮ್ಗೆ ಯಾವಥರ ಡೆಕೊರೇಷನ್ ಬೇಕು ಬಲೂನ್ಸ್ ಗಿಲೂನ್ಸ್ ಎಲ್ಲ ಹಾಕಲ್ಲ ಲೈಟಿಂಗ್ಸ್ ಮಾಡ್ತಿವಿ ಮತ್ತೆ ಹಾಂ ಲೈಟಿಂಗ್ಸ್ ಮತ್ತೆ ನಾವು ಫ್ಲವರ್ ಹಾಂ ಫ್ಲವರ್ ಪ್ಲಾಸ್ಟಿಕ್ ಫ್ಲವರ್ ಫ್ಲವಿಡ್ ಫ್ಲವಿಡ್ ಫ್ಲವಿಡಿಂದ ಡೆಕೊರೇಷನ್ ಮಾಡ್ತಿವಿ ಹೂವಿಂದ ಡೆಕೊರೇಷನ್ ಮಾಡ್ತಿವಿ ಮತ್ತೆ ಅದಿಕ್ಕೆಲ್ಲ ನಾವು ನಮ್ಮ ವರ್ಕರ್ಸ್ ಹಮೌಂಟು ನಮ್ಮದು ಇಪ್ಪತೈದು ಸಾವಿರದಿಂದ ಸ್ಟಾರ್ಟ್ ಹಾಂ ನಿಮ್ಗೆ ಎಷ್ಟ್ರಲ್ಲಿ ಆಗಬೇಕು ಕಮ್ಮಿ ಒಂದು ಇಪ್ಪತೈದು ಹಾಂ ಒಂದು ಹತ್ತು ಹಾಂ ಇಪ್ಪತ್ತು ಸಾವಿರರಿಂದ ಆದರೆ ಸಾಕಾ ನಿಮಗೆ ಹಾಂ ಹಾಂ ಹಾಂ ಆಯಿತು ಅದರಲ್ಲಿ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಮಾಡಿಕೊಡ್ತಿವಿ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ನಿಮ್ಮ ಅಡ್ರಸ್ಸ್ ಒಂದು ಕಳಿಸಿ ಲೊಕೇಶನ್ ಶೇರ್ ಮಾಡಿ ನಾವು ವರ್ಕರ್ಸಿಗೆ ಕಳಿಸ್ತಿನಿ ಅವ್ರು ಬಂದು ಮಾಡಿ ಹೋಗ್ತರೆ

ಹಾಂ ನಿಮ್ದು ಎಗ್ಸ್ಯಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ರೀ ಕುರ್ತಕೋಟಿ ಗದಗ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಾಂ ಹನ್ನೊಂದು ಕಿಲೋಮೀಟರ ಹಾಂ ಬಸ್ಸಿಂದ ಏನರ ಮತ್ತೆ ಅವರಿಗೆ ಪ್ರಾಬ್ಲಮ್ ಇದೆಯ ನಿಮ್ಮ ಊರಿಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅದಾದ್ರೆ ನಮಗೆ ಸ್ವಂತ ಕಾರ್ ಇದೆ ಅವ್ರು ಅದರಲ್ಲಾದ್ರೆ ಕಳಿಸ್ತಿನಿ

ಹಾಂ ಹಾಂ ಸರಿ ಸರಿ ಆಯಿತು ನಾವು ನಿಮ್ಮ ಊರಿಗೆ ಬಂದು ಕಾಲ್ ಹಚ್ತಿವಿ ಹಾಂ ಬಂದು ಭೇಟಿ ಆಗಿ ಹ್ಞೂ ಆಯ್ತು ಓಕೆ ಸರಿ